ನಮ್ಮ ಪ್ರದೇಶದಲ್ಲಿರತಕ್ಕಂಥ ಈ ಶಿಕ್ಷಣ ಸಂಸ್ಥೆಗಳು ಅಂತ ನಾವು ನೋಡೋದಾದರೆ ಈಗ ಮನುಷ್ಯನಿಗೆ ಅಥ್ವಾ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಪ್ರತಿಯೊಬ್ಬ ಮಗು ಶಿಕ್ಷಣದಿಂದ ವಂಚಿತ ಆಗಬಾರದು ಅಂತ ಅಂದ್ಕೊಂಡು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತವಾಗಿರತಕ್ಕಂಥ ಶಿಕ್ಷಣವನ್ನ ಸರ್ಕಾರ ಕೊಡತ್ತೆ ಅದು ಯಾವುದೇ ಜಾತಿ ಧರ್ಮ ಅನ್ನೋದಿಲ್ಲ ಎಲ್ಲ ಮಕ್ಕಳು ಕಲಿಯಬೇಕು ಅನ್ನೋದು ಹಾಗಾಗಿ ಈ ಶಿಕ್ಷಣಸಂಸ್ಥೆಗಳು ಅಂತ ನಾವು ನೋಡಿಕೊಂಡಾಗ ಕೆಲವು ಶಿಕ್ಷಣ ಸಂಸ್ಥೆಗಳು ಉತ್ಕೃಷ್ಟವಾಗಿ ಇರತಕ್ಕಂಥ ಅಂದರೆ ಭಾಳ ಶ್ರೇಷ್ಠವಾಗಿ ಇರತಕ್ಕಂಥ ಶಿಕ್ಷಣವನ್ನ ಕೊಡ್ತಾವೆ ಅದರಲ್ಲಿ ಸರ್ಕಾರಿ ಆಗಿರ್ಬೋದು ಸಾರ್ವ್ ಖಾಸಗಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮಗುವಿಗೆ ಸರ್ವತೋಮುಖ ಅಭಿವೃದ್ಧಿ ಕಡೆ ಗಮನವನ್ನು ಕೊಡ್ಬೇಕಾಗಿರತಕ್ಕಂಥದ್ದು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯ ಕರ್ತವ್ಯಗಳು ಆಗಿರುತ್ತವೆ ಈಗ ನಾವು ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ನವಚೇತನ ವಸತಿ ವಿಜ್ಞಾನ ಪದವಿಪೂರ್ವ ಕಾಲೇಜು ಅಂತ ಇದೆ ಪಿ ಯು ಶಿ ಮಟ್ಟದ ನಾವು ಹೇಳಬೋದಾದ್ರೆ ಆ ಒಂದು ಸಂಸ್ಥೆ ಆರಂಭಗೊಂಡಿರ್ತಕ್ಕಂಥದ್ದು ಶುರುವಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಈಗ ಆ ಒಂದು ಸಂಸ್ಥೆಯಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರ ಬಳಗ ಆಗಿರ್ಬೋದು ಮತ್ತು ಆ ಒಂದು ಕಾಲೇಜನ್ನ ನಡ್ಸ್ತಕ್ಕಂಥ ಆಡಳಿತ ಮಂಡಳಿ ಅವರಾಗಿರ್ಬೋದು ಎಲ್ಲರೂ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತಾರೆ ನಮ್ಮ ಪ್ರದೇಶ ಅಂದರೆ ಇಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡೋದು ಹೇಗಪ್ಪ ಅಂದರೆ ಪಿ ಯು ಶಿಗೆ ಬಂದಿದ್ದಾನೆ ಮಗು ಸೈನ್ಸ್ ಏನೋ ತಗೊಂಡಿದ್ದಾನೆ ಬಟ್ ಸೈನ್ಸನ್ನು ತೆಗೆದುಕೊಂಡಿರ್ತಕ್ಕಂಥವ್ನು ಮುಂದೇನು ಮಾಡ್ಬೇಕು ಅನ್ನೋದು ಪ್ರಶ್ನೆ ಮಕ್ಳಿಗೆ ಇದು ಬೇಕೋ ಏ ಪಿ ಯು ಶಿ ನಾನು ಸೈನ್ಸ್ ಮಾಡೀನಿ ಏನೋ ಮಾಡೋಣ ಮತ್ತೊಂದು ಆಗತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ಕಂತ ಹೋಕಿರ್ತಾರ ಆದರೆ ಅವುಗಳಿಗೆ ಲೈಫ್ ಕಟ್ಟಿಕೊಡ್ಬೇಕಲ್ಲ ಅಂದರೆ ಜೀವನ ಮಾಡ್ಬೇಕಲ್ಲ ಮುಂದೆ ಏನಪ್ಪ ಮುಂದೇನು ಮಾಡ್ಬೇಕು ಆತ ಅದಕ್ಕೆ ಆತನ ಗುರಿ ಕಡೆ ಕರ್ಕೊಂಡು ಹೋಗು ಅದಕ್ಕೆ ಈ ನವಚೇತನ ಪಿ ಯು ಕಾಲೇಜಲ್ಲಿ ಫಸ್ಟ್ ಪಿ ಯು ಶಿಯಿಂದ ಮಕ್ಳಿಗೆ ಈ ಒಂದು ನೀಟ್ ಎಕ್ಸಾಮ್ ಅಂತ ಮಾಡ್ತಾರೆ ಅಂದ್ರೆ ಅದೇನು ಎಕ್ಸಾಮ್ ಅಪ್ಪ ಎದಕ ಬೇಕು ಅಂತ ನಾವು ಕೇಳಿದ್ರೆ ಅವ್ರನ್ನ ಈ ಡಾಕ್ಟ್ರ್ ಆಗಕ್ಕ ಆ ಒಂದು ಎಕ್ಸಾಮನ್ನು ಎಲ್ಲ ವಿದ್ಯಾರ್ಥಿಗಳು ಬರೀಬೇಕು ಮತ್ತು ಬರ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ತಗೊಂಡು ಪಾಸ್ ಆಗ್ಬೇಕು ಅದನ್ನು ಮಾಡ್ಯಾರೆ ಅಂತ ಈಗ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಆ ನವಚೇತನ ವಿದ್ಯಾ ಸಂಸ್ಥೆಯಲ್ಲಿ ಪಸ್ಟ್ ಪಿ ಯು ಶಿಯಿಂದನೇ ಅವ್ರ್ಗೆ ಏನು ಮಾಡ್ತಾರ ಅವರು ಈ ನೀಟ್ ಕೋಚಿಂಗನ್ನು ಕೊಡ್ತಾರೆ ನೀಟ್ ಕೋಚಿಂಗನ್ನು ಕೊಡಬೇಕಂತ ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೂ ಕೂಡ ಭಾಳ ಅವಿನಾಭಾವ ಸಂಬಂಧ ಇರ್ಬೇಕು ಹೇಗಪ್ಪ ಅಂದ್ರೆ ಕಲಿಸ್ತಾನಪ್ಪ ಕಲಿಸ್ತಾರ ಅಂದ್ರೆ ಕಲ್ತಿರ್ತಕ್ಕಂಥದ್ದನ್ನು ತಾನು ಮತ್ತೆ ಕಲಿಬೇಕು ವಿದ್ಯಾರ್ಥಿ ಅದನ್ನು ಆ ನವಚೇತನ ವಿದ್ಯಾ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಟೀಚರ್ಸೂ ಮಾಡ್ತಾರೆ ಈಗ ಆ ಒಂದು ವಿದ್ಯಾ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಇವತ್ತು ಎಮ್ ಬಿ ಬಿ ಎಸ್ ಸೀಟನ್ನು ತೆಗೆದುಕೊಂಡು ಹೋಗ್ಯಾರ ಕಾಲೇಜನ್ನು ಕೋಚಿಂಗನ್ನು ಪಾಠವನ್ನು ಕೇಳ್ಕೊಂಡಿರತಕ್ಕಂಥ ವಿದ್ಯಾರ್ಥಿಗಳು ರಾಜ್ಯದ ಪ್ರತಿಷ್ಠಿತವಾಗಿರತಕ್ಕಂಥ ಕಾಲೇಜುಗಳಲ್ಲೂ ಓದಕತ್ತಾರ ಹಾಗಾಗಿ ಎಲ್ಲ ಪಾಲಕರಿಗೆ ಹೆಂಗ ಅನ್ಸತ್ತಂದ್ರೆ ಏ ನವಚೇತನ ಕಾಲೇಜ್ನಾಗ ಓದ್ದ್ರ ನನ್ನ ಮಗ ಶಾಣೆಯಾಗ್ತಾನೆ ಅವ್ರು ಚೆನ್ನಾಗಿ ಓದಿಸ್ತಾರ ಮಕ್ಳು ಅಲ್ಲಿದ್ರೆ ವಸ್ ವಸತಿ ಶಾಲೆ ಇರೋದರಿಂದ ಎಲ್ಲೂ ಹೊರಗ್ ಬಿಡೋಲ್ಲ ಓದಿಸ್ತಾರ ಒಳ್ಳೆಯ ಮಾರ್ಕ್ಸ್ ತಗೊಳ್ತಾರೆ ಅನ್ನೋ ಒಂದು ಮನಸ್ಥಿತಿ ಪಾಲಕ್ರಿಗೆ ಐತಿ ಮತ್ತು ಅಲ್ಲಿರ್ತಕ್ಕಂಥ ಟೀಚರೂ ಹಂಗ ಅದಾರ ಮ್ಯಾನೇಜ್ಮೆಂಟೂ ಹಂಗ ಐತಿ ಆ ಪ್ರಶ್ನೆ ಬರುವುದಿಲ್ಲ ಸುತ್ತಮುತ್ತಲು ಕಾಲೇಜ್ ನೋಡ್ಕೊಂಡ್ರೆ ಮೊದಲೆಲ್ಲ ಇಂಥ ಶಿಕ್ಷಣ ಪಡ್ಕೊಬೇಕು ಅಂತಂದ್ರೆ ಒಂದೋ ಧಾರ್ವಾಡಕ್ಕೆ ಹೋಗ್ಬಕತ್ತು ಇಲ್ಲಾ ಈ ಮೂಡುಬಿದ್ರೆ ಆಳ್ವಾಸ್ಗೆ ಹೋಗ್ಬಕಾಗಿತ್ತು ಇಲ್ಲ ಬೆಂಗಳೂರೋ ದೂರ ದೂರ್ದ ಊರ್ಗೆ ಹೋಗ್ಬೇಕಾಗಿತ್ತು ಆದ್ರೆ ಈ ನವಚೇತನ ಕಾಲೇಜನ್ನು ಕೊಪ್ಪಳದಲ್ಲಿ ಕಟ್ಟಿದ ಮೇಲೆ ಬಹುಶಃ ವಿದ್ಯಾರ್ಥಿಗಳು ಈ ಏನು ಡಾಕ್ಟ್ರ್ ಆಗ್ಬೇಕು ಮತ್ತೊಂದು ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಹೋಗಾರ್ ಅರಲ್ಲ ಅವರಿಲ್ಲೇ ಬರಾಕತ್ತಾರ ಕೊಪ್ಪಳದವ್ರೂ ಅಲ್ಲಿ ಇಲ್ಲಿ ಹೋಗ್ತಿದ್ರು ಆದ್ರೆ ಅವ್ರೂ ಇಲ್ಲೇ ಬರಾಕತ್ತಾರ ಕಾರಣ ಇಷ್ಟೇ ಇಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಇರುತ್ತೆ ಶಿಕ್ಷಣ ಸಂಸ್ಥೆಗಳಿರ್ತಾವೆ ಅಲ್ಲಿಗೆ ವಿದ್ಯಾರ್ಥಿಗಳು ಕಲಿಯಕ್ಕ ಇಷ್ಟಪಡ್ತಾರೆ ಮೊದಲು ನಮ್ಮಲ್ಲಿ ಇರಲಿಲ್ಲ ಹೋಗ್ತಿದ್ರು ಅನಿವಾರ್ಯ ಕಾರಣಗಳಿದ್ದವು ಆದ್ರೆ ಈಗೆಲ್ಲ ಐತಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಓದೋದಕ್ಕ ಶುರು ಮಾಡ್ತಾರೆ ಮತ್ತು ಈಗ ನಮ್ಮ ಸುತ್ತಮುತ್ಲು ಇರ್ತಕ್ಕಂಥ ಮತ್ತೊಂದು ಹಳೆಯ ಕಾಲೇಜು ಅಂತಂದ್ರೆ ನಮ್ಮ ಗವಿಮಠದ ವಿದ್ಯಾ ಸಂಸ್ಥೆಗಳು ಅದಾವೆ ಉಚಿತವಾಗಿರ್ತಕ್ಕಂಥ ಪ್ರಸಾದ ದಾಸೋಹ ಇದೆ ಅಕ್ಷರ ದಾಸೋಹ ಅಂತ ಏನು ಸರ್ಕಾರ ಇವತ್ತು ಬಿಸಿಯೂಟ ಕೊಡತ್ತೋ ಹಂಗೆ ಅಜ್ಜವರು ಆವಾಗ್ಲಿಂದನೇ ಮಕ್ಕಳಿಗೆ ಊಟ ವಸತಿ ವ್ಯವಸ್ಥೆ ಮಾಡಿ ಅವ್ರ್ಗೆ ಶಿಕ್ಷಣವನ್ನ ಕೊಟ್ಟು ಮಕ್ಳಿಗೆ ಅಕ್ಷರದ ಒಂದು ಜ್ಞಾನವನ್ನು ಉಣಬಡಿಸ್ತಾರ ಅದೂ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ವಿದ್ಯಾ ಸಂಸ್ಥೆ ಅಲ್ಲಿ ಇವತ್ತಿನ ಅಭಿನವ ಗವಿಶ್ರೀ ಅನ್ಸ್ಕೊಂಡಿರತಕ್ಕಂಥ ಶ್ರೀಗಳು ಬಹಳ ಕೆಲಸವನ್ನ ಮಾಡಕತ್ತಾರ ಅಲ್ಲಿರತಕ್ಕಂಥ ಎಲ್ಲ ಉಪನ್ಯಾಸಕ ವೃಂದ ಬೋಧಕ ಬೋಧಕೇತರ ಎಲ್ಲ ಸಿಬ್ಬಂದಿಗಳು ಕೂಡ ಕೇವಲ ಅದು ಗವಿಮಠ ಮಠ ಆಗಿ ಉಳಿಲಾರ್ದೇನ ಒಂದು ಧಾರ್ಮಿಕ ಕೇಂದ್ರ ಆಗಿ ಉಳಿಲಾರ್ದೆ ಒಂದು ಶಿಕ್ಷಣ ಕೇಂದ್ರ ಆಗಿಯೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರತಕ್ಕಂಥ ಒಂದು ವಿದ್ಯಾ ಸಂಸ್ಥೆ ಅದು ಅಲ್ಲಿ ಒಂದನೇ ಕ್ಲಾಸಿಂದ ಹಿಡ್ಕೊಂಡು ಎಮ್ ಎವರೆಗೂ ಕೂ ಎಮ್ ಎಸ್ಸಿವರೆಗೂ ಕೂಡ ಒಂದು ವಿದ್ಯಾ ಸಂಸ್ಥೆಯನ್ನು ಶ್ರೀಗಳು ಕಟ್ಯಾರ ಈಗ ಮುಂದೆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಶಿಕ್ಷಣವನ್ನ ಕೊಡಬೇಕು ಅಂತ ಪ್ರತಿಜ್ಞೆ ಮಾಡಿ ಆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನಡಿ ಶಿಕ್ಷಣ ಸಿಗಬೇಕು ಅಂತ ಅಂದ್ಕೊಂಡು ದೊಡ್ಡ ಮಟ್ಟದೊಳ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ಯಾರ ಆ ಕಾರ್ಯಕ್ರಮಕ್ಕೆ ಮಠದ ಭಕ್ತ್ರು ರಾಜಕಾರಣಿಗಳು ಸಣ್ಣ ಸಣ್ಣವರೆಲ್ಲ ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತಂದ್ರೆ ನಾನೂ ಕೊಡ್ತ್ ನೀನು ಕೊಡ್ತೀನಿ ಅದು ಒಂದು ರೂಪಾಯಿಂದ ಹಿಡ್ಕೊಂಡು ಒಂದು ಕೋಟಿ ರೂಪಾಯಿದ್ವರೆಗೂ ಕೂಡ ದಾನವನ್ನು ಕೊಡಾಕತ್ತಾರ ಹಾಗಾಗಿ ಈ ಆ ಒಂದು ಗವಿಮಠದಲ್ಲಿರ್ತಕ್ಕಂಥ ಸಂಸ್ಥೆಗಳು ಇನ್ನೂ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂಸ್ಥೆಗಳಾಗ್ಯಾವೆ ಹಾಗಾಗಿ ಎರಡು ಸಂಸ್ಥೆಗಳು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಾಗಿದವೆ ಎಲ್ಲ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಎಲ್ಲರಿಗೂ ಕೊಡಮಾಡ್ತಾ ಇದ್ದಾರೆ